ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಮಧ್ಯಾಹ್ನದ ಅಡುಗೆ ಅಂದರೆ ಊಟಕ್ಕೆ ಮುದ್ದೆ ಜಾಸ್ತಿ ಮುದ್ದೆ ಮತ್ತು ಚಪಾತಿ ವಾರದಲ್ಲಿ ಎರಡು ಸಾರಿ ಜೋಳದ ರೊಟ್ಟಿ ಮಾಡ್ತೀವಿ ಜಾಸ್ತಿ ಅಂದರೆ ಮುದ್ದೆ ಮತ್ತು ಚಪಾತಿ ಕಾಯಿ ಪಲ್ಯಗಳು ಕಾಳು ಪಲ್ಯಗಳು ಚಪಾತಿಗೆ ಈ ರೀತಿ ಮಾಡ್ತೀವಿ ಮುದ್ದೆಗೆ ಅಂದರೆ ಬಸ್ಸಾರು ಮುದ್ದೆ ಆಗಿರ್ಬೋದು ಸೊಪ್ಪಿನ ಸಾರು ಮುದ್ದೆ ಆಗಿರ್ಬೋದು ಕಾಳಿನ ಪಲ್ಯಗಳ ಸಾರಿ ಕಾಳಿನ ಸಾಂಬಾರು ಆಗಿರ್ಬೋದು ಈ ರೀತಿ ವಿಶೇಷವಾಗಿರತಕ್ಕಂಥ ಮತ್ತು ಹಾಗೆ ಊಟದಲ್ಲಿ ಪ್ರತಿದಿನ ನಾವು ಮೊಸರು ಮಜ್ಜಿಗೆನ ಉಪಯೋಗ್ಸ್ತಾನೆ ಇರ್ತೇವೆ ನಿಂಬು ಕೂಡ ಉಪಯೋಗ್ಸ್ತೇವೆ ಹಾಲು ಮೊಸರು ಮಜ್ಜಿಗೆ ರಾತ್ರಿ ಊಟಕ್ಕೆ ಆದರೆ ಅನ್ನ ಸಾಂಬಾರ್ ಚಪಾತಿ ಅಂತೂ ಇದ್ದೇ ಇರುತ್ತದೆ ಎಲ್ಲರ ಮನೆಯಲ್ಲಿ ಪ್ರತಿದಿನ ಅದು ಒಂದು ಯೂನಿಫಾರ್ಮ್ ಆಗೋ ಹಾಗೆ ಚಪಾತಿ ಇದ್ದೇ ಇರತ್ತೆ ಅನ್ಕೋತೀನಿ ಹಾಗಾಗಿ ನಮ್ಮ ಮನೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕೆ ಮುದ್ದೆಯೂ ಇರುತ್ತೆ ಚಪಾತಿಯೂ ಇರುತ್ತೆ ಒಂದು ಮಧ್ಯಾಹ್ನ ಮುದ್ದೆ ಮಾಡಿದರೆ ರಾತ್ರಿ ಚಪಾತಿ ಮಾಡ್ತೀವಿ ಅಥವಾ ರಾತ್ರಿ ಮುದ್ದೆ ಮಾಡಿದರೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿರ್ತೀವಿ ಹೀಗಾಗಿರತ್ತೆ ಹಾಗಾಗಿ ನಮ್ಮ ದೈನಂದಿನ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕೆ ಮುದ್ದೆ ಚಪಾತಿ ಅನ್ನ ಸಾರು ಮೊಸರು ಮಜ್ಜಿಗೆ ಹೀಗೆ ಇದನ್ನೆಲ್ಲ ಬಳಸಲಾಗತ್ತೆ ಈ ರೀತಿ ಊಟದ ತಯಾರಿ ಹೀಗಿರತ್ತೆ ನಮ್ಮನೆಯಲ್ಲಿ